ಇಪ್ಪತ್ತೊಂದು ಮೇ ಸಾವಿರದ ಒಂಬೈನೂರ ಐವತ್ತೆಂಟು ಹನ್ನೊಂದು ಅಕ್ಟೋಬರ್ ಸಾವಿರದ ಒಂಬೈನೂರ ತೊಂಬತ್ತೆರಡು ನಾಲ್ಕು ಎಪ್ರಿಲ್ ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ಹದಿನೈದು ಜನವರಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಮೂವತ್ತು ಮೇ ಎರಡು ಸಾವಿರದ ಹದಿನೆಂಟು